ನಮ್ಮ ಬೆಳೆಗಳನ್ನು ಪ್ರಾಣಿಗಳಿಂದ ರಕ್ಷಿಸುತ್ತೇವೆ ರಕ್ಷಿಸುವುದು ಹೇಗೆ ಅಂದರೆ ನಾವು ನಮ್ಮ ಬೆಳೆ ಯಾವ ಬೆಳೆ ನಾವು ಹಾಕಿರುತ್ತೇವೆ ಆ ಬೆಳೆ ಸುತ್ತೂ ಒಂದು ಫೆನ್ಸಿಂಗ್ ಅನ್ನೋದನ್ನು ನಾವು ಅಳವಡಿಸ್ತೇವೆ ತೋ ಸೊ ನಾವು ಯಾವುದೇ ಒಂದು ತಮೋಟೊ ಗಿಡ ಆಗಲೀ ಅಥವಾ ಭತ್ತ ಆಗಲೀ ರಾಗಿ ಹದಗ್ಲೀ ಯಾವುದೇ ನಾವು ಬೆಳೆ ಬೆಳೆಯುವಾಗ ಕಾಡು ಕಾಡಿನ ಸುತ್ತಮುತ್ತ ಏನಾದರೂ ನಾವು ಸ್ವಲ್ಪ ಕಾಡಿಗೆ ಹತ್ರದಲ್ಲಿದ್ರೆ ಕಾಡಿಂದ ಜಿಂಕೆಗಳು ಅಥವಾ ಕಾಡಂದಿಗಳು ಇವೆಲ್ಲ ಬಂದು ಬೆಳೆಯನ್ನೆಲ್ಲ ನಾಶ ಮಾಡಿ ಹೋಗುತ್ತವೆ ಸೊ ನಮಗೆ ಅದು ಗೊತ್ತಾಗುವುದಿಲ್ಲ ಅವು ಬರುವುದು ರಾತ್ರಿ ವೇಳೆ ಅವು ಅವು ಅವಳ ಆ ಪ್ರಾಣಿಗಳ ಆಹಾರವನ್ನು ಹುಡುಕುದು ಅವು ರಾತ್ರಿ ವೇಳೆ ಹುಡುಕುತ್ತದೆ ಸೊ ಅದರಿಂದ ನಮ್ಮ ಒಂದು ರೈತರು ರಾತ್ರಿ ಹೊತ್ತು ಹೊಲಗದ್ದೆಗಳಲ್ಲಿರುವುದಿಲ್ಲ ಇರುತ್ತಾರೆ ಒಂದು ಒಂದು ರಾತ್ರಿ ಒಂದು ಅಂದು ಹತ್ತು ಗಂಟೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಬೇಕಾದ್ರೂ ಅಲ್ಲಿ ಇರ್ತಾರೆ ಅವು ಬರುವುದು ಯಾವ ಟೈಮಿಗೆ ಬರುತ್ತೆ ಅನ್ನೋದು ಕೂಡ ನಮಗ್ ಗೊತ್ತಾಗೋಲ್ಲ ನಾವು ಮನೆಗೆ ಬಂದರೆ ಅವು ಮೇಯ್ದುಕೊಂಡ್ ಹೊರ್ಟ್ಹೋಗುತ್ತೆ ಸೊ ಅಲ್ಲೇ ಇದ್ದರೆ ನಾವು ಪರ ಮನುಷ್ಯರ ಮೇಲೆ ಕೂಡ ದಾಳಿ ಮಾಡೋಕ್ ಕೂಡಾ ಅವು ಸಿದ್ಧತೆಯಾಗಿರುತ್ತದೆ ಅವು ಆದ್ದರಿಂದ ನಾವು ತ ನಮ್ಮ ಗದ್ದೆ ಎಷ್ಟು ನಾವು ಇದು ಮಾಡಿದ್ದೀವೋ ಅದಕ್ಕೆ ಫೆನ್ಸಿಂಗನ್ನು ಆಕುತ್ತೇವೆ